ಹೌದು ಡ್ರಾಯಿಂಗ್ನಲ್ಲಿ ಚಿಕಿತ್ಸಕ ಗುಣವಿದೆ ಅದು ಹೇಗೆ ಅಂದರೆ ಎಷ್ಟೋ ಮಾನಸಿಕ ರೋಗಿಗಳಿಗೆ ಅದು ಉಪಾಯಕಾರಿ ಆಗಿರುತ್ತದೆ ಅದು ಹೇಗೆ ಅಂದರೆ ಅವರು ಎಷ್ಟೊ ಹೇಳಲು ಆಗಲಿರದಿರುವುದನ್ನು ಅವರು ಚಿತ್ರೀಕರಿಸಿರುವ ಚಿತ್ರೀಕರಿಸುವ ಮೂಲಕ ವೈದ್ಯರ ಬಳಿ ಹೇಳುತ್ತಾರೆ ಜನರಿಗೆ ಪ್ರಯೋಜನಕಾರಿ ಆಗಿರುತ್ತದೆ ಇದು ಹೇಗೆ ಅಂದರೆ ಜನರು ಎಷ್ಟೋ ಕೆಲಸಗಳ ಒತ್ತಡದಿಂದ ಅದರಿಂದ ಇದರಿಂದ ಎಷ್ಟೋ ಸಾರಿ ಅವರು ತೊಂದರೆಗೊಳಗಾದಾಗ ಅವರ ಮನಸ್ಸಿಗೆ ನೆಮ್ಮದಿಯನ್ನು ನೋಡು ನೀಡುತ್ತದೆ ಈ ಚಿತ್ರಕಲೆಗಳು ನಾನು ಕಲಾ ಒಬ್ಬ ಕಲಾವಿದೆಯಾಗಿ ಕಲಿತ ಗುಣಗಳು ಯಾವುವು ಅಂದರೆ ಚಿತ್ರ ಬಿಡಿಸುವಾಗ ಶಿಸ್ತು ತುಂಬ ಮುಖ್ಯ ಶಿಸ್ತಿದ್ದಲ್ಲಿ ನಮ್ಮ ಶಿಸ್ತು ಆ ಚಿತ್ರದಲ್ಲಿ ಮೂಡಿಬರುತ್ತದೆ ನಾವು ಎಷ್ಟು ಶಿಸ್ತಿನಿಂದ ಬಿಡಿಸಿದ್ದೇವೆ ಎಂದು ಆ ಚಿತ್ರ ಬಿಡಿಸಿದ್ದು ನೋಡುವವರಿಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ ಸಂಘಟನಾತ್ಮಕ ಕೌಶಲ್ಯಗಳು ಸಂಘಟನಾತ್ಮಕ ಕೌಶಲ್ಯಗಳು ಅಂತ ಅಂದರೆ ಈಗ ಎಷ್ಟೋ ಬರಿ ಆ ಚಿತ್ರ ಬಿಡಿಸೋದು ಮಾತ್ರವಲ್ಲ ಅದನ್ನು ಅದರ ಅರ್ಥನ ಹೇಳ್ತಾ ಇರಬೇಕು ಅದೊಂದು ಅರ್ಥ ಕೊಡಬೇಕು ಆ ನೋಡೋರಿಗೆ ಮತ್ತು ಕಲ್ಪನೆಗಳು ಕಲ್ಪನೆಗಳು ಅಂದರೆ ಒಬ್ಬ ಕವಿ ಏನು ಬೇಕಾದರೂ ಕಲ್ಪಿಸಿಕೊಳ್ಳಬಲ್ಲ ಅದೇ ಥರ ಒಬ್ಬ ಕಲಾವಿದ ಕೂಡ ಏನು ಬೇಕಾದರೂ ಕಲ್ಪನೆ ಮಾಡ್ಕೋಬಹುದು ಆ ಕಲ್ಪನೆ ಮಾಡಿಕೊಂಡಿರೋದು ಹೇಗಿರುತ್ತೆ ಅಂತ ಆ ಚಿತ್ರಗಳ ಮೂಲಕ ತೋರಿಸ್ಬೋದು ಆ ಚಿತ್ರಗಳ ಮೂಲಕ ತಿಳಿಸ್ಬೋದು ಕೆಲವುದು ಹೇಗೆ ಅಂದರೆ ಈಗ ಮುಂದೆ ಮುಂದೆ ಬರುವ ಈಗ ನಮ್ಮ ಭಾರತ ದೇಶ ಎಷ್ಟು ಹಾಳಾಗುತ್ತಿದೆ ಮಾಲಿನ್ಯದಿಂದ ಆ ಮಾಲಿನ್ಯದಿಂದ ಏನಾಗಬಹುದು ಮುಂದೆ ಭೂಮಿ ಹೇಗಿರಬಹುದು ಎಂದು ಈಗಲೇ ಚಿತ್ರೀಕರಿಸಿ ತೋರಿಸಿದರೆ ಜನರಿಗೆ ಅದರ ಬಗ್ಗೆ ಸ್ವಲ್ಪ ಮುಂಜಾಗ್ರತೆ ಮೂಡಿಸಬಹುದು ಈ ಅವರು ಮಾಲಿನ್ಯದಿಂದ ತಡೆಯಬಹುದು ಹೀಗೆ ಹಲವಾರು ಕಾರಣಗಳಿಂದ ನಮ್ಮ ಚಿತ್ರಕಲೆ ಜನರಿಗೆ ಉಪಾಯ ಪ್ರಯೋಜನಕಾರಿ ಆಗಿದೆ ನ ಸೃಜನಶೀಲತೆ ಸೃಜನಶೀಲತೆ ಅಂದರೆ ಅವರು ಬಿಡಿಸೊ ಚಿತ್ರದಿಂದ ಅವ್ರು ಹೇಗೆ ಬೇರೆಯವರ ಜೊತೆ ಹೇಗೆ ನಡ್ಕೋತಾಳೆ ಎಲ್ಲಾನು ತಿಳಿತದೆ ಬೇರೆಯವ್ರ ಜೊತೆ ಎಲ್ಲ ಹೊಂದ್ಕೊಬೇಕು ಇಲ್ಲ ಹೇಗೆ ಅಂತೆಲ್ಲ ಚಿತ್ರಗಳ ಮೂಲಕ ಬಿಡಿಸೋದರಿಂದ ಅವರು ಚಿತ್ರ ಬಿಡಿಸೋವ್ರು ಒಬ್ಬಂಟಿಯಾಗಿದ್ರೂ ಒಬ್ಬಂಟಿಯಾಗಿರ್ತಾರೆ ಅಂತ ಅನ್ಸೊಲ್ಲ ಅವರು ಆ ಚಿತ್ರಗಳ ಜೊತೆಯೇ ಇರ್ತಾರೆ ಆ ಚಿತ್ರಗಳ ಜೊತೆ ಮಾತಾಡ್ತಾರೆ ಅಷ್ಟು ಶಕ್ತಿ ಇದೆ ಆ ಚಿತ್ರಕಲೆಗೆ ಅಂತ ಹೇಳ್ಬಹುದು ನಾನು ತುಂಬ ಹಲವಾರು ಚಿತ್ರಗಳನ್ನು ಬಿಡಿಸಿದ್ದೇನೆ ಆ ಚಿತ್ರಗಳಲ್ಲಿ ನಾನು ನನ್ನ ಕನಸು ನನ್ನ ಈಡೇರದ ಕನಸು ಅಥವಾ ಈಡೇರಿದ ಕನಸು ಈಡೇರಿಸುವ ಕನಸು ಎಲ್ಲವನ್ನು ಆ ಚಿತ್ರಗಳ ಮೂಲಕ ನಾನು ಹೇಳಬಲ್ಲೆ